ನನ್ನದು ಪಸ್ಟು ಪ್ರಾಡಕ್ಟ್ ಬಂದುಬಿಟ್ಟು ವಿವೋ ವೈ ಟ್ವೆಂಟಿವನ್ ಮೊಬೈಲ್ ತುಂಬ ಚೆನ್ನಾಗಿದೆ ಫೀಚರು ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಬ್ಯಾಟ್ರಿ ಪವರ್ ಬಂದುಬಿಟ್ಟು ಫೈವ್ ತೌಸಂಡ್ ಎಮ್ ಎಚ್ಚು ತುಂಬ ಚೆನ್ನಾಗಿದೆ ಮೊಬೈಲ್ ಎಷ್ಟೇ ಯೂಸ್ ಮಾಡ್ದ್ರೂ ಈಟ್ ಬರೋಲ್ಲ ನಾವು ಆನ್ಲೈನ್ ಗೇಮಿಂಗ್ಸು ಆನ್ಲೈನ್ ಗೇಮಿಂಗ್ಸಲ್ಲಿ ಮಾಡಬೇಕಾದ್ರೆ ಡೇಟಾ ಆನಲ್ಲೇ ಇರಬೇಕು ಎಷ್ಟೊತ್ತಾದರೂ ಆನ್ಲೈನ್ ಗೇಮ್ ಆಡಲಿ ಮೊಬೈಲ್ ಈಟ್ ಬರೋಲ್ಲ ಕ್ಯಾಮ್ರಾ ಮಾತ್ರ ಎಕ್ಸಿಲೆಂಟು ಸೂಪ್ಪರಾಗಿ ಕ್ಲ್ಯಾರಿಟಿ ಬರ್ತದೆ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಮೊಬೈಲ್ ಯೂಸ್ ಮಾಡೋದಕ್ಕಾಗ್ಲಿ ವೈಟ್ಲೆಸ್ ಮೊಬೈಲು ಸೂಪ್ಪರಾಗಿದೆ ಮೊಬೈಲು ಮೊಬೈಲಲ್ಲಿ ಇನ್ನೂ ವೆಬ್ಸೈಟ್ಗಳಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗ್ತವೆ ಕ್ಯಾಮ್ರ ಮಾತ್ರ ಎಕ್ಸಿಲೆಂಟು ವೀಡ್ಯೋ ವೀಡ್ಯೋ ರೆಕಾರ್ಡು ಫೀಚರ್ಸು ತುಂಬಾ ಚನಾಗಿದೆ ಸೆಟಿಂಗ್ಸು ಮೊಬೈಲ್ ಯೂಸ್ ಮಾಡೋದಿಕ್ ತುಂಬ ಚನಾಗಿದೆ ಮೊಬೈಲಲ್ಲಿ ಮೊಬೈಲ್ ಆ್ಯಂಗ್ ಆ್ಯಂಗನ್ನೋ ಮಾತೇ ಇಲ್ಲ ಇನ್ನಾ ಸ್ಟೋರೇಜ್ ಸ್ಪೇಸು ಸ್ಟೋರೇಜ್ ಸ್ಪೇಸ್ ಬಂದ್ಬಿಟ್ಟು ಸಿಕ್ಸ್ಟಿ ಫೋರ್ ಜಿ ಬಿ ಮೊಬೈಲ್ ಕೆಪಾಸಿಟಿ ಪರವಾಗಿಲ್ಲ ನಾಲ್ಕು ಜಿ ಬಿ ರ್ಯಾಮು ಇಂಟರ್ನೆಟ್ಟು ಫೈ ಜಿ ಲೆವಲ್ಲಲ್ಲಿ ಎಳೀತದೆ ರೀ ಇಂಟರ್ನೆಟ್ಟು ಮೊಬೈಲು ಇಂಟರ್ನೆ ಇದು ನೆಟ್ವರ್ಕೂ ತುಂಬ ಸಪೋರ್ಟಾಗಿದೆ ಮೊಬೈಲು ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ ಇನ್ನು ಬೇರೆ ಯಾವ ಯಾವ್ದಕ್ಕಾದ್ರೂ ಕನೆಕ್ಟ್ ಮಾಡಿಕೊಂಡ್ಲಿ ವೈಫೈ ಕನೆಟ್ ಮಾಡಿಕೊಂಡ್ಲಿ ಆಸ್ಪಾಟಾಗಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಕಾಲಿಂಗ್ಸು ಎಚ್ ಡಿ ಕಾಲಿಂಗ್ಸು ಕಾಲಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ ರೋಮಿಂಗ್ ಆಪ್ಷನ್ ಇದೆ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಮೊಬೈಲ್ ತುಂಬ ಚೆನ್ನಾಗಿದೆ ಮೊಬೈಲ್ ಈಟ್ ಬರೋಲ್ಲ ಅಷ್ಟು ಬೇಗ ಆ್ಯಂಗ್ ಆಗೋಲ್ಲ ಮೊಬೈಲು ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ ವೈಟ್ಲೆಸ್ಸು ನೋಡೋದಕ್ಕೆ ಮೊಬೈಲು ಶೈನಾಗಿ ಸಕ್ಕತ್ತಾಗಿದೆ ಮೊಬೈಲು ನೋಡ್ದ್ರೇ ಒಂಥರ ತೊಗೊಂಬೇಕು ಅಂತ ಆಸೆ ಅನ್ನಿಸುತ್ತೆ ಹಿಂದ್ಗಡೆ ಫ್ಲ್ಯಾಶ್ ಲೈಟು ಫ್ಲ್ಯಾಶ್ ಲೈಟು ಈ ಎಚ್ ಡಿ ತುಂಬ ಚೆನ್ನಾಗಿ ಕೊಟ್ಟವ್ನೆ ಲೈಟು ತುಂಬ ಚೆನ್ನಾಗಿ ಬರುತ್ತೆ ಎಲ್ ಇ ಡಿ ಲೈಟು ಇನ್ನು ಪೆಂಟ್ ಪ್ರಂಟ್ ಕ್ಯಾಮ್ರ ಸೆಲ್ಫಿ ಕ್ಯಾಮ್ರ ಎಕ್ಸಿಲೆಂಟಾಗಿದೆ ಬ್ಯಾಕ್ಗಿಂತ ಪ್ರಂಟ್ ಕ್ಯಾಮ್ರ ತುಂಬ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಮೊಬೈಲ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ